ಸಸಿ ಮಡಿ ಹಾಕ್ತಾಯಿದಿವ್ರಿ ಹಾಕಿ ಒಂದು ವಾರ ಹತ್ತು ದಿನ್ದೊಳಗೆ ಮತ್ತು ಮದ್ದೊಡಿಬೇಕು ಅದ್ಕೆಲ್ಲ ಸರಿಯಾಗಿ ಟೈಮ್ ಸರಿ ಟೈಮ್ ಸರಿ ಕೊಟ್ಟರೆ ಅದು ಬೆಳೆ ಕೈಯಾಗೆ ಸಿಕ್ತದೆ ಇಲ್ಲಪ್ಪಾ ಅಂದ್ರೆ ಹುಳ ಬಿದ್ದು ಸಸಿ ಮಡಿ ಕೂಡ ಹಚ್ಚಾಕೆ ಆಗೋದಲ್ಲ ಅದು ಸರಿಯಾಗೀ ಈ ತರದಿಂದ ನೋಡಿಕೊಂಡ್ರೆ ಮಾತ್ರ ಬೆಳೆ ಕೈಯಾಗೆ ಸಿಗ್ತದೆ ಆಮೇಲೆ ನಾವಿಲ್ಲದಾಗ ಯಾರಿಗೇನು ಪಕ್ಕೆ ಪರೇ ಹೊಲ್ದವ್ರಿಗೆ ಇಲ್ಲ ನಮ್ಮ ಮನೆಯಾಗ್ಳರಿಗೆ ಈ ಥರ ನೋಡ್ಕೊಂಡೋರು ನೀರು ಸುತ್ತು ಮುತ್ತು ಸರಿಯಾಗಿ ಜಾಸ್ತಿ ಉಗ್ಗಿದ್ರೆ ಸಸಿ ಮಿಡಿ ಸುಟ್ಟೋಗ್ಬಿಡ್ತದೆ ಅಂತೇಳಿ ಎಲ್ಲ ಜವಾಬ್ದಾರಿ ಕೊಟ್ಟು ಹೋಗಿರ್ತೀವ್ ಅಲ್ಲೆಲ್ಲಿಂದ ಬಂದ ಮೇಲೆ ಮತ್ತು ನಲ್ವತ್ತು ದಿನ್ದ ಮೇಲೆ ನಾಟಿ ಮಾಡ್ತೀವಿ ನಲ್ವತ್ತು ದಿನ ನಾಟಿ ಮಾಡಿದ್ಮೇಲೆ ನಾಟಿ ಮಾಡಿದ ಒಂದು ಹತ್ತು ದಿನಕ್ಕೆ ಮತ್ತು ಗೊಬ್ಬರ ಹಾಕ್ತ ಇದ್ವಿ ಗೊಬ್ಬರ ಸ್ವಲ್ಪ್ ಹಾಕ್ತಯಿದ್ವಿ ಆಮೇಲೆ ಎಕ್ರಿಗೆ ಒಂದುವರೆ ಎರಡು ಚೀಲ ಹಾಕ್ತೀವಿ ಆಮೇಲೆ ಬರ್ತಾ ಬರ್ತಾ ಮೂರು ಚೀಲ ಹಾಕ್ತೀವಿ ಮೂರು ಚೀಲ್ದಂತೆ ನಾಲ್ಕು ಬೇರೇ ಸತು ಹಾಗ್ತಯಿದಿವಿ ಗೊಬ್ಬರ ಆಮೇಲೆ ಅವಾಗ ಒಂದು ಮೂರು ಸಾರಿ ಇಪ್ಪತ್ತು ದಿನಕ್ಕೆ ಒಂದ್ಸಲ ಸರಿಯಾದ ಮದ್ದು ಹೊಡಿಬೇಕು ಇದು ನಾನೂರು ಐನೂರು ಸಾವಿರ ರುಪಾಯ್ದು ಹೊಡೆದ್ರೆ ಏನು ಹುಳ ಕೆಲಸ ಮಾಡೋದಲ್ಲ ಆ ಅದ್ಕಾರಕ್ಕ ಮದ್ದು ತಂದು ಹೊಡೆದ್ರು ಮತ್ತು ತಿರ್ಗ ಮುಂಜಾನೆ ಮತ್ತು ಹೊಡಿಬೇಕು ಇಲ್ಲ ವಾರದಾಗ್ ಮತ್ತು ಹೊಡಿಬೇಕು ಅದಕ್ಕಾಗಿ ಮೂರು ಸಾವಿರ ರುಪಾಯ್ಗೆ ಒಂದು ಲೀಟ್ರು ಮದ್ದು ತಂದು ಹೊಡಿತಿದ್ದೀವಿ ಅದು ಸರಿಯಾಗಿ ಅದು ಮದ್ದು ಕಂಟ್ರೋಲ್ ಆದ್ರಂತು ಹುಳ ಅಲ್ಲಿಗೆ ಸಾಯ್ತವೆ ಇಲ್ಲಪ್ಪಾ ಅಂದ್ರೆ ಮತ್ತು ರೊಕ್ಕ ಡಬಲ್ ಆಗ್ತದೆ ಕಂಟ್ರೋಲ್ದಿಂದ ಹೊಡ್ಕಬಕು ಒಳ್ಳೆ ಮನುಷ್ಯನ್ನ ಕರ್ಕೊಂಡು ಹೋಗ್ಬಕ್ ನಾವು ಮತ್ತು ಹಂಗ ಹಿಂಗ ಅದ್ರ ಬದ್ರ ಮಾಡಿದ್ರೆ ಮತ್ತು ಮದ್ದಿಗೆ ಡಬಲ್ ರೊಕ್ಕ ಮತ್ತು ಆಳಿಗೆ ಡಬಲ್ ರೊಕ್ಕ ಪೆಟ್ರೋಲ್ ಖರ್ಚು ಎಲ್ಲ ಭಾಳಾಕತಿ ಐತೆ ನಮ್ಮ ರೈತ್ರ ಕಷ್ಟ ಹೇಳಿಕ್ಯಂಬಂಗಿಲ್ಲ ಹೇಳಿದ್ರ್ ಯಾರು ಕೊಡೋಂಗಿಲ್ಲ ಹಂಗೆ ಒದ್ದಾಡ್ಕೋಂತ ಬಂದೀವಿ ಇಲ್ಲಿವರ್ಗೆ ಸರ್